ನನ್ನ ನೆಚ್ಚಿನ ಭಜನೆಗಾರ ಹಾಡುಗ ಪ್ರಕಾಶ್ ಪವಾರ್ ಅಂತ ಹೇಳಿ ಅವರು ನಾನು ಮೂಲತಃ ಧಾರವಾಡ ಜಿಲ್ಲೆ ಗುಳದಕೊಪ್ಪ ತಾಲ್ಲೂಕು ಧಾರ್ವಾಡ ತಾಲ್ಲೂಕು ಗುಳದಕೊಪ್ಪ ಗ್ರಾಮದಲ್ಲಿ ಅವರು ನಾನು ಸಣ್ಣವ್ನಿದ್ದಾಗನಿಂದ್ಲೂ ನನ್ನ ಜೊತೆಗೆ ಇರತಕ್ಕಂಥವ್ರು ಅವ್ರ ಜೊತೆಗೆ ನಾನು ಒಬ್ಬ ಶಿಷ್ಯನಾಗಿ ಒಬ್ಬ ಮಗನಾಗಿ ಸಾಕಷ್ಟು ಅವರಿಂದ ಕಲೆಯ ಪ್ರಕಾರಗಳನ್ನ ಅದೇ ಎಸ್ಪೆಷಲಿ ಭಜನೆ ಪ್ರಕಾರದಲ್ಲಿ ಒಳಗೊಂಡಿದ್ದೇನೆ ನಿಜವಾಗ್ಲೂ ಅವರು ಬಹಳ ಬಹಳ ಪ್ರಾಮಾಣಿಕವಾಗಿ ಬಹಳ ನೈಜವಾಗಿ ಹಾಡತಕ್ಕಂಥ ಹಾಡುಗಾರರು ಯಾರು ಪ್ರಕಾಶ್ ಪವಾರವರು ಆ್ಯಕ್ಚುಲಿ ಅವರು ಮೂಲತಃ ಕೃಷಿಕರು ಕೃಷಿಯನ್ನೇ ನಂಬಿ ಬದುಕತಕ್ಕಂಥ ವ್ಯಕ್ತಿ ಆಮೇಲೆ ಈಗ ನಮ್ಮ ಕಡೆ ಹೇಗಿರ್ತದಂದ್ರೆ ಊರಲ್ಲಿ ಯಾರೋ ತೀರಿಕೊಂಡಾಗ ಯಾವುದೋ ಶಿವರಾತ್ರಿ ಇದ್ದಾಗ ಬೇರೆ ಬೇರೆ ಹಬ್ಬಗಳು ಹರಿದಿನಗಳಲ್ಲಿ ಹಾಡತಕ್ಕಂಥ ಭಜ್ನೆ ಉತ್ತರ ಕರ್ನಾಟಕದ ಭಜನೆ ಅಂತಂದು ಗೊತ್ತಿರ್ಬೋದು ಆ್ಯಕ್ಚುಲೀ ಭಜನೆ ಅಂತ ಅನ್ನೋದು ಆ್ಯಕ್ಚುಲಿ ಯಾಕೆ ಇಷ್ಟ ನನಗಾಗ್ತದೆ ಅದು ಯಾಕೆ ಅಚ್ಚುಮೆಚ್ಚು ಅಂತ ಹೇಳಿದರೆ ಹಳ್ಳಿದ್ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಭಜನೆ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ ಆ ಸ್ಪರ್ಧೆಗಳಲ್ಲಿ ಇಡೀ ರಾತ್ರಿ ಎಲ್ಲ ಭಜನೆಗಳನ್ನು ಅಂದ್ರೆ ಅವ್ರೊಂದು ಹಾಡ್ತಾರೆ ಇವ್ರೊಂದು ಹಾಡ್ತಾರೆ ಸ್ಪರ್ಧೆಗಳ ಮುಖಾಂತರ ಪ್ರೇಕ್ಷಕರನ್ನ ಅಥ್ವಾ ಜನರನ್ನ ಊರಿನ ಜನರನ್ನ ಮನರಂಜಿಸೋದಿದ್ಯಲ್ವ ಅದು ಬಹಳ ಮುಖ್ಯ ಆಗ್ತದೆ ಪ್ರಾಮುಖ್ಯತೆಯನ್ನ ಪಡಿತದೆ ಜೊತೆಗೆ ರಾಮಾಯಣ ಮಹಾಭಾರತ ಅಥವಾ ಬೇರೆ ಬೇರೆ ಪುರಾಣ ಗ ಗ್ರಂಥಗಳಲ್ಲಿರ್ತಕ್ಕಂಥ ಮುಖ್ಯವಾದ ಸಂಗತಿಗಳನ್ನು ಪ್ರಶ್ನೆಗಳನ್ನು ಹಾಡಿನ ಮೂಲಕ ಅಲ್ಲೇ ಸೃಷ್ಟಿಸಿ ಅಲ್ಲೇ ಸೃಜನಶೀಲತೆಯಿಂದ ಭಜನೆಗಳನ್ನು ಮಾಡೋದಿದ್ಯಲ್ವ ಹಾಗಾಗಿ ಊರ ಜನರನ್ನು ಅಥ್ವಾ ಪ್ರೇಕ್ಷಕರನ್ನ ಹಿಡಿದಿಡುವಲ್ಲಿ ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿಯುವ ಒಂದು ಮಹತ್ವವಾದ ಕಲಾಪ್ರಕಾರ ಅಂತಲೇ ಹೇಳ್ಬೋದು ಭಜನೆ ಆ್ಯಕ್ಚುಲೀ ಕೆಲವು ಭಜನೆ ಮಾಡತಕ್ಕಂಥ ಏನು ಮುಖ್ಯಸ್ತ್ರು ಇರುವುದು ಏನು ಅವರಿಗೆ ಮಾಸ್ತರ್ಗಳು ಅಂತಾರಲ್ಲ ಅವ್ರು ಸ್ವತಃ ಅಲ್ಲೇ ಆನ್ ದಿ ಸ್ಪಾಟ್ ಪದಗಳನ್ನು ಜೋಡಿಸಿ ಜೋಡಿಸಿ ಜೋಡಿಸಿ ಹಾಡತಕ್ಕಂಥ ಏನು ಭಜನಾಗಾರರು ಇದ್ದಾರೆ ಹಂಗಾಗಿ ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಆಮೇಲೆ ಆ್ಯಕ್ಚುಲಿ ಇವರು ಅಂದರೆ ಪ್ರಸ್ತುತ ಹಳ್ಳಿ ಒಳಗಿರತಕ್ಕಂಥ ಅಥ್ವಾ ಸುತ್ತಮುತ್ಲು ಹಳ್ಳಿ ಒಳಗಿರತಕ್ಕಂಥ ಅಥವಾ ನಾಡಿನಾದ್ಯಂತ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರಚಲಿತ ಸಮಸ್ಯೆಗಳನ್ನು ತಮ್ಮ ಭಜನಾಪದಗಳಲ್ಲಿ ತಮ್ಮ ಸ್ವಂತ ಪದಗಳಿಂದ ಜೋಡಿಸಿ ಜೋಡಿಸಿ ಹಾಡುಗಳನ್ನು ಕಟ್ಟುವಂಥ ಒಂದು ಪ್ರಕ್ರಿಯೆ ಮುಖ್ಯವಾಗಿ ಸವಾಲು ಜವಾಬು ಒಂದು ಫ್ರಾಮ್ ಒಂದು ಫಾರ್ಮ್ ಬರ್ತದೆ ಸವಾಲು ಜವಾಬು ಅಂತಂತಂದರೆ ಒಬ್ಬರು ಒಂದು ಪುರಾಣದ ಮಹಾಭಾರತ ರಾಮಾಯಣದಲ್ಲಿರ್ತಕ್ಕಂಥ ಯಾವುದೋ ಒಂದು ಪ್ರಶ್ನೆಯನ್ನು ಪ್ರತಿವಾದಿಗೆ ಅದನ್ನು ಹಾಡಿನ ಮುಖಾಂತರ ಹೇಳಿದಾಗ ಆ ಪ್ರತಿವಾದಿ ಅದನ್ನು ಉತ್ತರಿಸಬೇಕು ಹಾಡಿನ ಮುಖಾಂತ್ರವೇ ವ್ ಯಾವುದೋ ಒಂದು ಬೇರೆ ಹಾಡಿನ ಮುಖಾಂತರ ಬೇರೆ ದಾಟಿ ಮುಖಾಂತ್ರವೇ ಅದನ್ನು ಉತ್ತರಿಸಬೇಕು ಅವಾಗ ಉತ್ತರಿಸಿದಾಗ ಜನ ಚಪ್ಪಾಳೆ ಹೊಡೆದು ಜನ ಮೆಚ್ಚುಗೆಯನ್ನು ಕೊಡತಕ್ಕಂಥ ಒಂದು ಅದ್ಭುತವಾದ ಒಂದು ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು ಈ ರೀತಿ ಒಂದು ಫಾರ್ಮನ್ನು ಗಟ್ಟಿಯಾಗಿ ಉತ್ತರ ಕರ್ನಾಟಕ ಅಥ್ವಾ ದಕ್ಷಿಣ ಈ ಕಡೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಪ್ರಚಲಿತವಾಗಿದೆ